ಪ್ರಾರ್ಥನೆ ಮತ್ತು ಪೂಜೆ ಇದು ಪ್ರಾರ್ಥನೆ ಅನ್ನೋದು ಮನುಷ್ಯ ಮತ್ತು ದೇವರಿಗಿರುವ ಸಂಬಂಧ ಅಂತ ಹೇಳ್ಬೋದು ಭಗವದ್ಗೀತೆ ರಾಮಾಯಣ ಬೈಬಲ್ ಕುರಾನ್ ಮತ್ತು ಇನ್ನಿತರ ಧರ್ಮಗಳ ಗ್ರಂಥಗಳಿರ್ಬೋದು ಈ ಗ್ರಂಥಗಳೆಲ್ಲ ಮೂಲ ಉದ್ದೇಶ ಏನುಂತಂದರೆ ಪ್ರಾರ್ಥನೆ ಪೂಜೆ ಪುನಸ್ಕಾರರಗಳು ಎಲ್ಲಾ ಈ ಧರ್ಮದಲ್ಲೇ ತಿಳಿಸಿದ್ದಾರೆ ಧರ್ಮ ಗ್ರಂಥಗಳಲ್ಲಿ ಪ್ರಾರ್ಥನೆ ಮಾಡೋದು ನಾವು ದೇವ್ರ ಜೊತೆಗಿನ ಸಂಬಂಧ ಈಗ ಹಿಂದೂ ಧರ್ಮದಲ್ಲಿ ಅವರ ಒಂದು ಪ್ರಾರ್ಥನೆ ರೀತಿ ಬೇರೆ ಅವರ ಒಂದು ಪೂಜೆ ಬೇರೆ ಅದು ಕ್ರೈಸ್ತ ಧರ್ಮದಲ್ಲಿ ಅವರ ಪ್ರಾರ್ಥನೆ ಪೂಜೆ ಬೇರೆ ಈಗ ಮುಸ್ಲಿಮ್ ಅಲ್ಲಿ ಅವರ ಪ್ರಾರ್ಥನೆ ಪೂಜೆಗಳು ಈ ಥರ ಬೇರೆ ಇರುತ್ತೆ ನಾವು ಪ್ರಾರ್ಥನೆ ಅಂತ ಬಂದಾಗ ಈಗ ನಾಲ್ಕು ಜನ ಈಗ ಹಿಂಸೆಗೋಸ್ಕರ ಈಗ ತಂದೆ ತಾಯಿ ಹಿಂಸೆಗೋಸ್ಕರ ನಾವು ಸಣ್ಣ ವಯಸ್ಸಿಂದಾನೇ ಚಿಕ್ಕದರಿಂದಾನೇ ಕಲ್ಸಿರ್ತಾರೆ ತಂದೆ ಇವತ್ತೂ ಪ್ರಾರ್ಥನೆ ಮಾಡಿದ್ಯಾಲ ಪೂಜೆ ಮಾಡಿದ್ಯಾ ಅಂತ ಕೇಳ್ದಾಗ ನಾವು ಮಾಡಿಲ್ಲ ಅಂತೇಳದರೂನು ಮಾಡಿದ್ದೀವಿ ಅಂತ ಅವ್ರು ಬೈತಾರೆ ಅಂತ ಯಾರದ್ದೋ ಒಂದು ಇನ್ಫ್ಲಯನ್ಸ್ ಮೇಲೆ ಅವ್ರು ಏನೋ ಒಂದು ಬಲವಂತವಾಗಿ ನಮಗೆ ಬಲವಂತ್ವಾಗಿ ಅನ್ನಸ್ಬಾರದು ಹಂಗಾಗಿ ನಾವು ಸುಳ್ಳು ಹೇಳ್ತೀವಿ ಆ ವಿಷಯದಲ್ಲಿ ಪ್ರಾರ್ಥನೆಗಳು ಮಾಡದ್ವಿ ಪೂಜೆ ಮಾಡದ್ವಿ ಅಂತ ಆಮೇಲೆ ಕೆಲವೊಂದು ಬಾರಿ ನಾವು ಮಾಡಿದರೂನು ಕೂಡ ಮಾಡಿಲ್ಲ ಅಂತ ಹೇಳ್ತಿವಿ ಯಾಕಂದರೆ ಬೇರೆಯವರು ಏನು ಅನ್ಕೊಳ್ತಾರೋ ಏನೋ ನಮ್ಮ ಧರ್ಮದ ಬಗ್ಗೆ ಈ ದರ್ಮ್ದವರು ಏನು ಅನ್ಕೊಳ್ತಾರೋ ಏನೋ ಅನ್ನದರ ಮೇಲೇ ನಾವು ಡಿ ಬೇರೆ ಜನರು ಏನು ಅನ್ಕೊಂತಾರೆ ಅನ್ನೋದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅದೂ ತುಂಬಾ ತಪ್ಪು ಪ್ರಾರ್ಥನೆ ಪೂಜೆಗಳು ಈಗಿನ ಇದಕ್ಕೆ ಹೋಲಸ್ಕೊಂಡಿಕೆ ತುಂಬಾ ಇತಿಹಾಸನೇ ಇದೆ ಅದಕ್ಕೆ ತುಂಬಾ ಛೇಂಜಸ್ ಆಗಿದೆ ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಎಲ್ಲಿ ಅದು ಶುದ್ಧವಾಗಿ ಈಗ ಎಲ್ಲಿ ಒಂದು ಏನಾಗಿದೆ ಅಂತ ಹೇಳ್ದ್ರೆ ಪ್ರಾರ್ಥನೆಯ ಮಾಡೋ ರೀತಿನೇ ಈಗ ಕಮ್ಮಿ ಆಗಿದೆ ಆ ಸಮಯಗಳೇ ಕಮ್ಮಿ ಆಗಾಗಿದೆ ಅವಾಗೆಲ್ಲ ಇಡೀ ಅರ್ಧ ಗಂಟೆ ಒನ್ ಅವರ್ ಎರಡು ಅವರ್ ಮೂರು ಅವರ್ ಈ ಥರ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದರು ಈಗೇನು ದೇವ್ರಿಗೆ ಕೈ ಮುಗುದರೆ ಮುಗಿತು ಅಷ್ಟೇ ಪ್ರಾರ್ಥನೆ ಈಗ ಪ್ರಾರ್ಥನೆ ಸಮಯ ಕಮ್ಮಿ ಆಗ್ತಾಯ ಇದೆ ಹಾಗೂ ಪ್ರಾರ್ಥನೆ ಉದ್ದೇಶಗಳು ಕೂಡ ಜನಗಳು ಕಮ್ಮಿ ಮಾಡ್ತಾ ಬಂದಿದ್ದಾರೆ ಈಗ ಟೆಕ್ನಾಲಜಿಗಳೆಲ್ಲಾ ಬಂದ್ಮೇಲೆ